ನನಗೆ ತುಂಬ ಇಷ್ಟವಾದ ದಿನ ಅಂತಂದರೆ ಬೇಸಿಗೆಗಾಲ ಬೇಸಿಗೆ ಮಳೆಗಾಲನು ತುಂಬ ಇಷ್ಟ ಆದರೆ ತುಂಬ ಇಷ್ಟ ಪಡೋದು ಬೇಸಿಗೆಗಾಲ ಯಾಕೆ ಅಂತಂದರೆ ನಮಿಗೆ ಏನೇ ಒಂದು ಇದಾದರೂನು ಇದಾಗತ್ತೆ ಆದರೆ ಮಳೆಗಾಲದಲ್ಲುನು ತುಂಬ ಇಷ್ಟ ಮಳೆಗಾಲ ಯಾಕೆ ಅಂತಂದರೆ ನೆನೆಯಕ್ಕೆ ಇಷ್ಟ ದೋಣಿ ಬಿಡಕ್ಕೆ ಇಷ್ಟ ಮಕ್ಕಳ ಜೊತೆ ಆಟ ಆಡಕ್ಕೆ ಇಷ್ಟ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನನಿಗೆ ಮಳೆಗಾಲ ಅಂತಂದರೆ ತುಂಬ ತುಂಬ ಇಷ್ಟ ಮಳೆಗಾಲದಲ್ಲಿ ನಮ್ಮ ಏನೇ ಒಂದು ಸಿ ಸ್ಕಿನ್ ಬಗ್ಗೆ ಆಗ್ಲಿ ಏನೇ ಆಗಲಿ ಇದು ಮಾಡ್ಬೋದು ಆದರೆ ಬೇಸಿಗೆಗಾಲ್ದಲ್ಲಿ ಹಂಗಾಗಲ್ಲ ಬೇಸಿಗೆಗಾಲ್ದಲ್ಲಿ ಹಂಗಾಗಲ್ಲ ಬೇಸಿಗೆಗಾಲ್ದಲ್ಲಿ ತುಂಬಾ ಎಲ್ತ್ ಹಾಳಾಗೋಗುತ್ತೆ ಇದು ಆಗುತ್ತೆ ಈಚೆ ಮಳೆಗಾಲದಲ್ಲು ಆಗುತ್ತೆ ಇಲ್ಲ ಅಂತಲ್ಲ ತುಂಬ ನಮಗೆ ಇದು ಆಗುತ್ತೆ ಆದರೆ ಬೇಸಿಗೆಗಾಲ್ದಲ್ಲಿ ಇನ್ನೂನೂ ಆರೋಗ್ಯ ಹದಗೆಡುತ್ತೆ ಒಂದು ಏನೇ ಆಗಲಿ ನಮಗೆ ಅವಾಗ ನಮ್ಮ ಕೈಲಿ ದುಡ್ಡು ಇರೋಲ್ಲ ಏನಿಲ್ಲ ಮಳೆಗಾಲ್ದಲ್ಲಿ ಆದರೆ ಒಂದು ಬೆಳೆ ಬೆಳಿತೀವಿ ನಮ್ಮ ಹತ್ರ ದುಡ್ಡು ಇರುತ್ತೆ ಆರೋಗ್ಯ ನಮ್ಮ ಕೈಲಿ ನಾವು ಕಾಪಾಡ್ಕೋಬಹುದು ಆದರೆ ಬೇಸಿಗೆಗಾಲ್ದಲ್ಲಿ ಹಂಗಾಗಲ್ಲ ಹಾಗಾಗಿ ನನಿಗೆ ಮಳೆಗಾಲ ಅಂತಂದರೆ ತುಂಬ ತುಂಬ ಇಷ್ಟ ನೆನೆಯೋಕ್ಕಾಗ್ಲಿ ಅದ್ರ ಜೊತೆ ಆಟಾಡೋಕ್ಕಾಗ್ಲಿ ಮತ್ತು ಅದರಲ್ಲಿ ಬೀಳುತ್ತಲ್ಲ ರೈನ್ ಸೀಸನಲ್ಲಿ ಆಲಿಕಲ್ಲು ಅದನ್ನು ತುಂಬ ತಿನ್ನೋಕ್ಕೂ ಇಷ್ಟ ಆಗುತ್ತೆ ನನಗೆ ಹಾಗಾಗಿ ಮಳೆಗಾಲ ಅಂದರೂನು ಇಷ್ಟ ಬೇಸಿಗೆಗಾಲ ಅಂದರೂನು ಇಷ್ಟ